ನಾನು ಮೀಶೋದಲ್ಲಿ ಒಂದು ಸ್ಯಾರಿಯನ್ನು ಆರ್ಡ್ರ್ ಮಾಡಿದ್ದೆ ತ ಸ್ಯಾರಿ ತುಂಬ ಚೆನ್ನಾಗಿ ಬಂದಿದೆ ಆರ್ಡರ್ ಪ್ಯಾಕಿಂಗ್ ಕೂಡ ತುಂಬ ಚೆನ್ನಾಗಿತ್ತು ಸ್ಯಾರಿ ಅಂತು ತುಂಬ ಚೆನ್ನಾಗಿತ್ತು ಕಲರ್ ಕೂಡ ನಾನು ಆರ್ಡ್ರ್ ಮಾಡಿದ ಹಾಗೆ ತುಂಬ ಚೆನ್ನಾಗಿ ಇತ್ತು ಕಲರ್ ಯಾವುದೇ ರೀತಿಯ ಕಲರ್ ಬಣ್ಣ ಬಿಡುವುದಿಲ್ಲ ಮತ್ತು ಪ್ರೈಸ್ ಕೂಡ ತುಂಬ ರೀಸನಬಲ್ ಫ್ರೈಸಾಗಿತ್ತು ನಾನು ಈ ಸ್ಯಾರಿಯನ್ನು ನಮ್ಮ ರಿಲೇಟಿವ್ಸ್ ಫಂಕ್ಷನ್ಗೆ ಹಾಕಿಕೊಂಡಿದ್ದೆ ಆವಾಗ ಎಲ್ಲರೂ ಕೇಳಿದರು ಸ್ಯಾರಿ ತುಂಬ ಚೆನ್ನಾಗಿದೆ ಎಲ್ಲಿ ತಗೊಂಡೆ ಅಂತ ನಾನು ಸ್ಯಾರಿನು ಮೀಶೋದಲ್ಲಿ ಬುಕ್ ಮಾಡಿದ್ದು ಫ್ರೈಸ್ ಕೂಡ ತುಂಬ ಕಡಿಮೆ ಬೆಲೆಗೆ ಸಿಕ್ತು ನಾನು ಅಂಗಡಿಗೆ ಹೋಗಿ ಕೇಳಿದಾಗ ಎರಡು ಸಾವಿರ ರೂಪಾಯಿ ಹೇಳಿದರು ಆದರೆ ಮೀಶೋದಲ್ಲಿ ಸಾವಿರ ರೂಪಾಯಿ ಮಾತ್ರ ರೀಸನಬಲ್ ಬೆಲೆಗೆ ನನಗೆ ಸ್ಯಾರಿ ಸಿಕ್ತು ಮತ್ತು ನನಗೆ ಇನ್ನೂ ಇದೆ ಇದೆ ಸ್ಯಾರಿ ಮತ್ತು ಕಲರ್ ಮತ್ತು ಡಿಸೈನ್ಗಳು ಬೇರೆ ಬೇಕೆಂದು ಆರ್ಡ್ರ್ ಮಾಡಬೇಕೆಂದುಕೊಂಡಿದ್ದೇನೆ ಹಾಗೆ ನನ್ನ ಫ್ರೆಂಡ್ಸ್ ಕೂಡ ತುಂಬ ಚೆನ್ನಾಗಿದೆ ಎಲ್ಲಿ ತಗೊಂಡೆ ಏನು ಎಂದು ವಿಚಾರಿಸಿದರು ನಾನು ಆ ಸೀರೆಯನ್ನು ಮಿಶೋದಲ್ಲಿ ತಗೊಂಡೆ ನಿಮಗೂ ಬೇಕಾ ಎಂದು ಕೇಳಿದೆ ಹ್ಞೂ ಎಂದು ನಾಲ್ಕು ಸೀರೆಗೆ ಆರ್ಡ್ರ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಹೀಗೆ